ನಾವು ಬಳಸ್ತಾ ಇರುವಂತ ಗ್ಯಾಸು ಎಷ್ಟು ಉಪಯೋಗ ಇದೆಯೋ ಅಷ್ಟೆ ಹಾನಿಕರ ಇದೆ ಹೇಗಂದ್ರೆ ನಾವು ಗ್ಯಾಸ್ ಹಚ್ಚಿ ಎಲ್ಲರು ಪಕ್ಕದಲ್ಲಿ ಏನೊ ಆಯಿತು ಅಂತ ನೋಡಕೆ ಹೋದರೆ ಇಲ್ಲಿ ಸಣ್ಣ ಮಕ್ಕಳು ಬಂದು ಅದನ್ನು ಮುಟ್ಟೋದು ಅಥವಾ ಗ್ಯಾಸ್ ಆನ್ ಮಾಡಿ ಇಲ್ಲಿ ಕೆಳಗಡೆ ರೆಗ್ಯುಲೇಟ್ರ್ ಆಫ್ ಆಫ್ ಮಾಡದೆ ಇದ್ದಾಗ ಅದು ಇದ್ದಕ್ಕೆ ಇದ್ದಾಗೆ ಗ್ಯಾಸ್ ಲೀಕಾಗಿ ಇಡಿ ಮನೆ ಅದು ಸ್ಪ್ರೆಡ್ ಆಗಿ ಒಂದು ಸ್ವಲ್ಪ ಬೆಂಕಿದು ಏನಾದ್ರು ಕೆ ಬೆ ನಾವು ಬೆಂಕಿ ಕಡ್ಡಿ ಗೀರಿದ್ರೆ ಅದು ತಕ್ಷಣ ಬೆಂಕಿ ಹತ್ಕೊಳಂತ ಅವ್ಶ್ಕ ಅವ್ಕಾಶಗಳು ಇರ್ತವೆ ಅದು ಗ್ಯಾಸ್ ಎಷ್ಟು ಉಪಯೋಗ ಇದೆಯೊ ಅಷ್ಟೇ ಅದರಕ್ಕಿಂತ ಹೆಚ್ಚಾಗಿ ದುಷ್ಪರಿಣಾಮಗಳು ಇದೆ ಗ್ಯಾಸಿಂದ ಹೇಗಂದ್ರೆ ಗ್ಯಾಸಲ್ಲಿ ಅಡಿಗೆ ಮಾಡಿದ ಪದಾರ್ಥಗಳು ತಿನ್ನೋದರಿಂದ ಈಗಿನ ಜನರು ಏನಿದ್ದಾರೆ ಅಷ್ಟು ಗಟ್ಟಿ ಇಲ್ಲ ಯಾಕೆಂದ್ರೆ ಗ್ಯಾಸಲ್ಲಿ ನಾವು ಕುಕ್ಕರ್ ಇಟ್ಟು ಕುಕ್ಕರಲ್ಲೆ ಅನ್ನ ವಿಶಲ್ ಹೊಡ್ಸೊದ್ರಿಂದ ಗಂಜಿ ಅನ್ನೊ ಅಂಶ ಅದನ್ನದಲ್ಲೆ ಉಳಿದು ಅದು ನಮ್ಮ ಜೀವನ ಆದಷ್ಟು ಗಟ್ಟಿ ತನವನ್ನು ತೆಗಿತದೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದಂತ ಪದಾರ್ಥಗಳು ತಿಂದುನೋಡಿ ಗ್ಯಾಸಲ್ಲಿ ಬಾ ಮಾಡಿರೋ ಅಂತಹ ಪದಾರ್ಥಗಳು ತಿಂದುನೋಡಿ ಎಷ್ಟು ರುಚಿ ಯಾವ್ದು ರುಚಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಯಿತಾ ಗ್ಯಾಸಲ್ಲಿ ಮಾಡಿರೊ ಅಂತದ್ದು ಪದಾರ್ಥ ತಿಂದರೆ ಅಷ್ಟು ರುಚಿಕರ ಆಗಿರೋದಿಲ್ಲ ಅದೇ ಕಟ್ಟಿಗೆ ಒಲೆಯಲ್ಲಿ ಅಂತ ಕಟ್ಟಿಗೆ ಒಲೆಯಲ್ಲಿ ಮಾಡಿರೊ ಅಂತ ಪದಾರ್ಥಗಳು ತಿಂದರೆ ಅದರಷ್ಟು ರುಚಿ ಎಷ್ಟಿದೆ ಚೆನ್ನಾಗಿರುತ್ತೆ ಹಾಗೆ ಗ್ಯಾಸು ನಮ್ಗೆ ಅಷ್ಟು ಒಳ್ಳೆಯದಲ್ಲ ಯಾಕೆಂದ್ರೆ ಈಗಿನ ಜೀವನದಲ್ಲಿ ನಾವು ಉ ಗ್ಯಾಸಿಗೆ ಜಾಸ್ತಿ ಅಡಿಟ್ ಆಗಿದ್ದೀವಿ ಗ್ಯಾಸ್ ಇಲ್ಲ ಅಂದ್ರೆ ನಮ್ಮ ಜೀವನನೆ ಇಲ್ಲ ಅನ್ನೊ ಮಟ್ಟಕ್ಕೆ ಹೆಣ್ಣುಮಕ್ಳು ಬಂದು ಬಿಟ್ಟಿದ್ದೀವಿ ಗ್ಯಾಸ್ ಇದೆಯಲ್ಲ ಅನ್ನೊ ಇದು ಅದೇ ನಾವು ಕಟ್ಟಿಗೆ ಒಲೆ ಗ್ಯಾಸ್ ಇರೋದರಿಂದ ನಾವು ಕಟ್ಟಿಗೆ ಒಲೆ ಹೇಗೆ ಹಚ್ಚಬೇಕು ಹೇಗೆ ಉರಿಸ್ಬೇಕು ಹೇಗೆ ನಾವು ಅಡಿಗೆ ಮಾಡ್ಬೇಕು ಅನ್ನೋದು ಕೆಲವು ಹೆಣ್ಮಕ್ಳಿಗೆ ಅದು ಅದೂ ಬರೋದಿಲ್ಲ ಯಾಕ್ ಅಂದರೆ ಈ ಗ್ಯಾಸಿಗೆ ನಾವು ಅಷ್ಟು ಹೆಣ್ಣುಮಕ್ಳು ಅಡಿಟ್ ಆಗ್ಬಿಟ್ಟಿದ್ದೀವಿ ಹಾಗಾಗಿ ಯಾವ ಹೆಣ್ಣುಮಕ್ಳಿಗು ಕಟ್ಟಿಗೆ ಒಲೇಲಿ ಅಡಿಗೆ ಮಾಡುವಂತ ಅನುಭವ ಬಂದಿಲ್ಲ ಈ ಗ್ಯಾಸ್ ಒಲೆ ಇಲ್ಲಿ ಇಲ್ಲದೆ ಇದ್ದಿದ್ದರೆ ಅಡುಗೆ ಕಟ್ಟಿಗೆ ಒಲೇಲಿ ಅಡುಗೆ ಮಾಡುವಂತ ಅನುಭವ ಬಂದೇ ಬರುತ್ತಿತ್ತು ಅದ್ರಲ್ಲಿ ಮತ್ತೆ ಆರೋಗ್ಯನು ಚೆನ್ನಾಗಿರ್ತಿತ್ತು ಕಟ್ಟಿಗೆ ಒಲೆಲಿ ಮಾಡಿದಂತ ಪದಾರ್ಥಗಳು ಊಟ ಮಾಡೋದರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಗ್ಯಾಸನ್ನು ಹೆಚ್ಚು ಬಳಸೋದರಿಂದ ಈಗ ಗ್ಯಾಸಿನ ದರನು ಹೆಚ್ಚಾಗಿದೆ ಯಾಕೆ ಹೇಳಿ ನಾವು ಗ್ಯಾಸಿಗೆ ಜಾಸ್ತಿ ಅಡಿಟ್ ಆಗಿರೋದರಿಂದ ಗ್ಯಾಸಿನ ಬೆಲೆನು ಹೆಚ್ಚಿಗೆ ಮಾಡಿದ್ದಾರೆ ನಾವು ಗ್ಯಾಸ್ ಬಿಟ್ಟು ನಾವು ಕಟ್ಟಿಗೆ ಒಲೆಲೆ ಜಾಸ್ತಿ ಅಡಿಟ್ ಮಾಡಿದರೆ ಗ್ಯಾಸ್ ಆಟೋಮೆಟಿಕಲ್ಲಿ ಗ್ಯಾಸ್ ದರ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಗ್ಯಾಸ್ ಒಲೆಯ ಬಗ್ಗೆ ನಾವು ಜಾಸ್ತಿ ಡಿಪೆಂಡ್ ಆಗಲೆಬಾರ್ದು ಕಟ್ಟಿಗೆ ಒಲೆ ಜಾಸ್ತಿ ಉಪಯೋಗಿಸ್ಬೇಕು ಗ್ಯಾಸ್ ಅದು ತುಂಬ ಹಾನಿಕರ ಈ ಮಕ್ಳು ಇರೊಲ್ಲಿ ಅಕಸ್ಮಾತ್ ಜಾಗ ಸಣ್ಣದು ಇದ್ದಾಗ ಗ್ಯಾಸೊಲೆ ಇದ್ದು ಅಲ್ಲಿ ಗ್ಯಾಸ್ ಎಲ್ಲಾರು ಗ್ಯಾಸ್ ಪೈಪು ಲೀಕೇಜ್ ಆಗಿ ಅದರಿಂದ ತುಂಬ ಅನಾಹುತಗಳು ಆಗಿರೋ ಸಂಘಟ ಘಟನೆಗಳು ಇರ ಇದೆ ಎಲ್ಲೊ ಕೇಳ್ತೀವಿ ಎಲ್ಲೊ ನೆಡ್ದಿದ್ದು ನೋಡ್ತೀವಿ ಅಂಥವೆಲ್ಲ ನೋಡಿದರೆ ನಮ್ಗೆ ಗ್ಯಾಸೆ ಬೇಡ ಅನ್ನೊ ಮಟ್ಟಕ್ಕೆ ನಾವು ಬಂದಿದ್ದೀವಿ